ಅಂಗಡಿಯಿಂದ ನಾವೊಂದು ಸೀಮೆಎಣ್ಣೆ ಸ್ಟೌ ತಗೋಂಬಂದಿದ್ವಿ ಬತ್ತಿಯದು ಆದರೆ ಅದು ತಂದ ಮೇಲೆ ತುಂಬಾನೇ ಚೆನ್ನಾಗಿತ್ತು ಆರು ತಿಂಗಳು ವರ್ಷ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದರು ಅವರು ತಂದ ಮೇಲೆ ಸುಮಾರು ದಿವಸ ನಾವು ಅಂತಂದರೆ ಮೂರು ನಾಲ್ಕು ತಿಂಗಳು ಚೆನ್ನಾಗೇನೆ ಅದರಲ್ಲಿ ಯೂಸ್ ಮಾಡಿದ್ವಿ ಸೀಮೆಎಣ್ಣೆ ಹಾಕಿದರೆ ಕೆಳಗಡೆ ಲೀಕೇಜ್ ಆಗೋದು ಇಲ್ಲ ಬತ್ತಿ ಹಾಕಿದರೆ ಅದು ಉರೀತಾ ಇದ್ದಿಲ್ಲ ಅದರಲ್ಲಿ ಧೂಳು ಇರೋದೆಲ್ಲ ತೆಗೆದ್ರೂನು ಅದು ಚೆನ್ನಾಗೇ ಉರೀತಾ ಇತ್ತು ಬರ್ತಾ ಬರ್ತಾ ಅದು ಸೀಮೆಎಣ್ಣೆ ಹಾಕಿದರೂ ಬತ್ತಿ ತೆಗೆದು ಬೇರೆ ಹಾಕಿದರೂನು ಅದು ನೀಟಾಗಿ ಉರಿಯೋದೇ ಕಡಿಮೆ ಆಯಿತು ಹಾಗಾಗಿ ನಾವದನ್ನು ವಾಪಸು ಕೊಡೋಣ ಅಂತಂದಂದರೆ ಅವರು ಇಲ್ಲ ಆವಾಗಲೇ ನಾವು ಆರು ತಿಂಗಳಷ್ಟೇ ಕೊಟ್ಟಿದ್ದು ಮತ್ತೆ ತಗೋಳಲ್ಲ ನಾವು ಅಂತ ಹೇಳಿದರು ಹಾಗಾಗಿ ಅದನ್ನು ಬಿಟ್ಟು ನಾವು ಬೇರೆ ತಂದಿದ್ದಂಗೆ ಆಯಿತು ಅದನ್ನು ಫಸ್ಟ್ಗೆ ಹೊಸತಾಗೆಲ್ಲ ಚೆನ್ನಾಗೇ ತಗೊಂಡು ಚೆನ್ನಾಗಿದೆ ತಗೊಂಡು ಹೋಗಿರಿ ತಗೊಂಡು ಹೋಗಿರಿ ಅಂತ ಹೇಳ್ತಾರೆ ತಂದಾದಿಂದೆ ಅವರು ಆರು ತಿಂಗಳು ವರ್ಷ ಗ್ಯಾರಂಟಿ ಕೊಟ್ಟು ಮತ್ತೆ ಸುಮ್ಮನಾಗಿ ಬಿಡ್ತಾರೆ ಏ ಇಲ್ಲ ನಾವು ಆರು ತಿಂಗಳು ವರ್ಷ ಅಷ್ಟೇ ಕೊಟ್ಟಿದ್ದು ಆಮೇಲೆ ನಾವು ತಗೋಳಲ್ಲ ಅಂತಂದು ಹೇಳ್ತಾರೆ ಅವರು